ಯಾರು ಮಾತಾಡೋದು

ಹೇಳಿ ಅಲೋ ಹೇಳಿ

ಹಾಂ ಹೌದಾ ಆಸ್ಪೆಟ್ಲ್ ಹತ್ರವ ಏನಾರ ಹೋಗಿ ಬಂದಿದ್ರಾ ಟ್ಯಾಬ್ಲೆಟ್ಸ್ ಏನಾರ ತಗಂಡಿದ್ರಾ

ಒಂದು ಕೆಲಸ ಮಾಡಿ ಸ್ವಲ್ಪ ಬಿಸ್ನೀರು ಕುಡೀರಿ ಒಂದ್ ಸ್ವಲ್ಪ ಕಷಾಯ ತಗೊಂಡು ಆಮೇಲೆ ಸ್ವಲ್ಪ ಮೆಂತಪ್ಲಸ್ ಹಚ್ಕೊಳ್ಳಿ ಈ ಟ್ಯಾಬ್ಲೆಟ್ಸ್ ಇದಾವಾ ಇವಾಗಾ ನೀರ್ದು ಸ್ವಲ್ಪ ಬಿಸ್ನೀರು ಕಾಸ್ಕೊಂಬುಟ್ಟು ಕುಡಿದ್ಬುಟ್ಟೂ ಟ್ಯಾಬ್ಲೆಟ್ಸ ನುಂಗಿ ನಮ್ಮ ಆಸ್ಪೆಟ್ಲಗೆ ಬನ್ನಿ ನಾನು ಬರ್ತಿನಿ ನಾನು ನೋಡ್ತೀನಿ ನಾ ನೀವು ಟ್ಯಾಬ್ಲೆಟ್ಸ್ ತಗೊಂಡುನು ಸ್ವಲ್ಪೊತ್ತು ಮಲ್ಕೊಳಿ ನಿಮ್ಗೆ ಏನಾದರೂ ಕಮ್ಮಿ ಆಗಲಿಲ್ಲ ಅಂದರೆ ಆಸ್ಪೆಟ್ಲ್ ಹತ್ರ ಬನ್ನಿ ನಾನು ನೋಡ್ತೀನಿ ಮೂರು ಮೂರು ಗಂಟೆ ಅಷ್ಟೊತ್ತಿಗೆ ಬರ್ರಿ ನಾನು ಆಸ್ಪೆಟ್ಲ್ ಹತ್ರ ಬರ್ತೀನಿ ಸಂಜೆ ಬರ್ತೀರಾ ಹೌದಾ ಸರಿ ಬಂದ್ಬಿಟ್ಟು ನೀವು ಸಂಜೆ ಎಷ್ಟು ಗಂಟೆಗೆ ಬರ್ತಿರಾ ಬನ್ಬುಟ್ಟು ಕಾಲ್ ಮಾಡಿ ನಾನು ಬರ್ತೀನಿ ನೋಡ್ತೀನಿ ಏನಾಗೈತೆ ಹಾಂ ಸರಿ ಆಯ್ತು